ಹಲೋ ಡ್ರೈವರ್ ಡ್ರೈವರ್ ಏನು ರೀ ನಮ್ಮ ನಮಗೆ ಕ್ಯಾಬ್ ಬೇಕಾಗಿತ್ತು ಒಂದು ಗಾಡಿ ಬೇಕಾಗಿತ್ತು ಹಾಂ ಹಾಂ ಕಲ್ಲೂರ್ ಲಕ್ಷ್ಮಿ ಟೆಂಪಲಿಗೆ ಹೋಬೇಕಾಯಿತ್ತು ಇದು ರಾಯಿಚೂರಲ್ಲಿ ಇದೆ ಅಲ್ಲ ಕಲ್ಲೂರು ಲಕ್ಷ್ಮಿ ಟೆಂಪಲ್ ಅಂತ್ಹೇಳಿ ಹಾಂ ಹಾಂ ಹೌದು ಹಂಗ್ ನಾವೊಂದು ಸಿಕ್ಸ್ ಸೆವೆನ್ ಮೆಂಬರ್ಸ್ ಇದ್ದೀವಿ ಫ್ಯಾಮ್ಲಿ ಫ್ಯಾಮ್ಲಿನೆ ಟು ಡೇಸ್ ಆದ್ಮೇಲೆ ಹೋಬೇಕಂತ ಪ್ಲಾನ್ ಮಾಡಿವಿ ಸರ್ ನಾವು ಸೊಲ್ಪ ನೀವು ನಮಗೆ ಏನಂದರೆ ಈಗ ಕಲ್ಲೂರು ಲಕ್ಷ್ಮಿ ಟೆಂಪಲ್ ಇದೆ ಅಲ್ಲಾ ಅದು ಮೇನ್ ಸೋರ್ಸ್ ಅದು ಅಲ್ಲಿಗೆ ಹೋಬಕು ಅಲ್ಲಿ ಪೂಜೆ ಗಿಜೆ ಮುಗ್ಸ್ಕೊಂಡು ಮೇಲೆ ಅದು ಸುತ್ಲು ನೋಡುವಂಥದ್ದು ಇದ್ದರೆ ಸ್ವಲ್ಪ ತೋರ್ಸ್ಕೊಂಡು ಬರ್ಬೆಕು ಓಕೆ ಅದು ಸೊಲ್ಪ ನಿಮ್ಮ ಇದು ಗಾಡಿ ಬಗ್ಗೆ ಸೊಲ್ಪ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಹೆಂಗೆ ಹೆಂಗೆ ಓಕೆ ಸ ನಾವು ಎರಡು ದಿನ ಆದರು ಪರವಾಗಿಲ್ಲ ಒಂದು ದಿನಲ್ಲೀ ಆಜು ಬಾಜು ನೋಡೋಂತ ಏನು ಪ್ಲೇಸ್ ಇಲ್ಲ ಒಂದೆ ದಿನ ಮುಗಿಯುತ್ತೆ ಅಂದರೆ ಒಂದೆ ದಿನಲಿ ಮುಗುಸ್ಕೊಂಡು ಬರ್ ಮುಗ್ಸಿ ಬಿಡಣ ಇನ್ನ ಸ್ವಲ್ಪ ನೋಡೋಂತ ಪ್ಲೇಸು ಭಾಳ ಇದಾವೆ ಎರಡು ದಿನ ಆಗುತ್ತೆ ಅಂದರೂನು ಪರವಾಗಿಲ್ಲ ಏನು ಇಲ್ಲ ಅಲ್ಲಿ ಒಂದು ಬಿಟ್ಟಂಗೆ ಇಲ್ಲಿ ಬಂದು ಬಿಡು ಓಕೆ ಅದು ಇದು ಎಲ್ಲ ಸರಿ ಆಯ್ತು ತೊಗೊ